ನನ್ನ ನೆಚ್ಚಿನ ಪಕ್ಷ ಬಂದು ಕಾಂಗ್ರೆಸ್ ಪಕ್ಷ ಈ ಕಡೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡೂ ಇದೆ ಆದರೆ ನನ್ನ ನೆಚ್ಚಿನ ಪಕ್ಷ ಬಂದು ಕಾಂಗ್ರೆಸ್ ಪಕ್ಷ ಏಕಂದ್ರೆ ವಿನಯ್ ಕುಮಾರ್ ಸೊರಕೆ ಅವರು ಕಾಪು ತಾಲೂಕಿನಲ್ಲಿ ತುಂಬ ಒಳ್ಳೊಳ್ಳೆಯ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಹಾಗೇ ಎಮರ್ಜೆನ್ಸಿ ಲಾಕ್ಡೌನು ಲಾಕ್ಡೌನು ಇರುವಾಗಲೂ ತುಂಬ ಒಂದು ಈ ಕಡೆಯೆಲ್ಲ ಹೆಲ್ಪಿಂಗ್ ನೇಚರ್ ತುಂಬ ಒಳ್ಳೆಯದಿದೆ ಅವರದ್ದು ವಿನಯ್ ಕುಮಾರ್ ಸೊರಕೆ ಹಾಗೂ ನಾವು ಏನಾದ್ರೂ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿ ಕಾಲ್ ಮಾಡಿದ್ರೂ ತಕ್ಷಣಕ್ಕೆ ಬಂದು ಮಾತಾಡ್ತಾರೆ ಏನಾಗಿದೆ ಏನು ಏನು ವಿಷಯ ವಿಷಯ ಏನಂತ ಎಲ್ಲ ಕೇಳ್ತಾರೆ ಈ ಕಡೆ ಹಾಗೂ ಯಾವ ಸಮಯದಲ್ಲೂ ನಾವು ಒಂದು ಫೋನ್ ಮಾಡಿದರೆ ಸಾಕು ಈ ಕಡೆ ಬಂದು ಏನಾಗಿದೆ ಏನು ಹಾಗೂ ಈ ಕಡೆಯೆಲ್ಲ ರೋಡಿನ ಸಮಸ್ಯೆ ಆಗಿರ್ಬೋದು ಎಲ್ಲ ಕ್ಲಿಯರಾಗಿ ಮಾಡಿಕೊಟ್ಟಂತಹ ವ್ಯಕ್ತಿ ಅವರು ತುಂಬ ಜನರಿಗೆ ಹೆಲ್ಪ್ ಆಗಿದ್ದಾರೆ ಪರ್ಸ್ನಲ್ಲಾಗಿ ನಮಗೂ ತುಂಬ ಹೆಲ್ಪ್ ಆಗಿದಾರೆ ಅವರು ನಾವು ಒಂದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಕೇಳಿದ ತಕ್ಷಣವೇ ಈ ಥರ ಆಗಿದೆ ಅಂದ್ರೆ ಹೇಳಿದರೆ ಸಾಕು ಬಂದು ಬನ್ನಿ ಅದರ ಪರಿಹಾರ ನಾವು ಕೊಡುತ್ತೇವೆ ಅಂತೇಳಿ ಹೇಳಿದ್ದಾರೆ ಹಾಗೂ ಕೊಟ್ಟಿದ್ದಾರೆ ಮತ್ತು ಮ ಮನೆಯಲ್ಲಿ ಏನಾದ್ರೂ ಮನೆ ರಿಪೇರಿ ಆಗಿರ್ಬೋದು ಅಥವಾ ಏನಾದ್ರೂ ಸಮಸ್ಯೆ ಇದ್ದರೂ ಫೋನ್ ಮಾಡಿದರೆ ಬಂದು ಈ ಥರ ಆಗಿದೆ ಈ ಥರ ಆಗಿದೆ ಅಂತೇಳಿದರೆ ಬಂದು ಎಲ್ಲ ಇದು ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಹಾಗೇ ಯ ಯಾವ ಕಡೆಯಲ್ಲಿ ಏನೇ ಫಂಕ್ಷನಾದರೂ ನಮ್ಮ ಕಡೆ ಕ್ರಿಕೆಟ್ ಆಗಿರ್ಬೋದು ಏನಾದ್ರೂ ಏನು ಫಂಕ್ಷನ್ ಆದರೂ ಒಂದು ಕರೆದರೆ ತಕ್ಷಣ ಬಂದು ಬರ್ತಾರೆ ಈ ಕಡೆ ಹಾಗೇ ಯಾರಿಗಾದರೂ ಸಮಸ್ಯೆ ಆಗಿದೆ ಆಸ್ಪಿಟಲಲ್ಲಿ ಏನಾದರೂ ಸಮಸ್ಯೆಯಾಗಿದೆ ಅಡ್ಮಿಟ್ಟಾಗಿದ್ದರೆ ಅದಕ್ಕೋಸ್ಕರ ಏನಾದ್ರೂ ಪರಿಹಾರ ಇದ್ದರೂ ಕೊಡ್ತಾರೆ ಅವರು ಅದಕ್ಕೋಸ್ಕರ ನಮಗೆ ಅವರಂದರೆ ತುಂಬ ನೆಚ್ಚಿನ ನಾಯಕರು ಹಾಗೂ ಬಿ ಜೆ ಪಿಯೂ ಆಗ ಬಿ ಜೆ ಪಿ ಪಕ್ಷವು ಆಗಿದೆ ಒಳ್ಳೆಯ ಈ ಈ ಈ ಕಾಲ ಈ ಈ ದಿನದಲ್ಲಿ ಬಿ ಜೆ ಪಿಯು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇವೆ ನಮ್ಮ ಊರಿನ ಈಗಿನ ಶಾಸಕರಾದಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅವರು ತುಂಬ ಒಳ್ಳೆಯ ಕೆಲ್ಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಹಾಗೆಯೇ ವಿನಯ್ ಕುಮಾರ್ ಸೊರಕೆಯವ್ರು ಇರುವಾಗಂತೂ ತುಂಬ ಇಲ್ಲಿ ತುಂಬ ಉಪಯೋಗ ಆಗಿದೆ ಈ ಈ ಕಡೆ ಅವರು ತುಂಬ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಹ್ಞೂ ತುಂಬ ಒಳ್ಳೆಯ ನಾಯಕರು ಹ್ಞೂ ಯಾವುದೇ ಏನೇ ಆಗಿರ್ಬೋದು ಹಾಂ ಒಂದು ರಾತ್ರಿ ಹೊತ್ತಿಗಾಗ್ಬೋದು ಎಷ್ಟು ಹೊತ್ತಿಗಾದ್ರೂ ಕಾಲ್ ಮಾಡಿದರೆ ಸಾಕು ಹಾಂ ನಾನು ಇದ್ದೀನಿ ಏನು ಕೆಲ್ಸಾಗ್ಬೇಕು ನಿಮಗೆ ಏನಾಗ್ಬೇಕು ಎಲ್ಲ ಕೇಳಿ ಹೇಳ್ತಾರೆ ಅದೊಂದು ತುಂಬ ನೆಚ್ಚಿನ ನಾಯಕರಾಗಿದ್ದಾರೆ